ಹಲೋ ಸರ್ ಸರ್ ರಾಜಶೇಕರ್ ಅವರಾ ಸರ್ ನಮಸ್ತೆ ಸರ್ ಸರ್ ನಮಗೆ ತುಂಬ ದಿನದಿಂದ ತಲೆ ನೋವು ಬರುತ್ತಾ ಇದೆ ತಲೆನೋವಿಗೆ ಕಣ್ಣೆಲ್ಲ ನೋವು ಕತ್ತು ನೋವು ಕೈ ಕಾಲೆಲ್ಲ ನೋವು ವಾಮೆಂಟು ಆ ಥರ ಆಗ್ತಾ ಇದೆ ಎಷ್ಟು ಮೆಡಿಸಿನ್ ತಗೊಂಡ್ರು ಕಡಿಮೆನೇ ಆಗ್ತಾ ಇಲ್ಲ ಸರ್ ಸುಮಾರು ಈ ಒಂದು ಏಳೆಂಟು ವರ್ಷದಿಂದ ಬರುತ್ತಾ ಇದೆ ಸರ್ ತೋರ್ಸ್ಕಂಡಿದ್ದೀವಿ ಸರ್ ತೋರ್ಸ್ಕಂಡ್ರು ಅವರೆಲ್ಲ ಇಂಜೆಕ್ಷನ್ನು ಮೆಡಿಶಿನ್ ಎಲ್ಲ ಕೊಡ್ತಾರೆ ಆದರೂ ಏನೂ ಕಡಿಮೆ ಆಗಿಲ್ಲರೀ ಸರ್ ಇನ್ನೂ ಇಲ್ಲ ಸರ್ ಆ ಥರ ಏನಾಗಿಲ್ಲ ಅವ್ರು ಚೆಕಪ್ಗೆ ಹೇಳಿದಾರೆ ನಾವು ಹೋಗ್ಬಂದು ಬನ್ರೀ ಅಂತ ಹೇಳಿದಾರೆ ಹೋಗಿಲ್ಲ ಸರ ಡಾಕ್ಟ್ರು ಯಾರು ಚೆನ್ನಾಗಿದಾರೆ ಅನ್ನೋದೇ ಗೊತ್ತಿಲ್ದಂಗೆ ಅಗ್ಬಿಟೈತೆ ಸರ್ ಹೀಗೇ ಯಾರ್ಯಾರೋ ಎಲ್ಲ ಹೇಳಿದರು ಸರ್ ಎಲ್ಲ ಫ್ರೆಂಡ್ಸ್ಗಳು ಅವರೆಲ್ಲ ಹೇಳಿದ್ರು ಹಾಗಾಗಿ ಮಾಡಿದ್ವಿ ಸರ್ ಸರ್ ನಾವು ಜೆ ಸಿ ಆರ್ ಎಂ ಸರ್ ಇರೋದು ಕೆಲವೊಂದು ಸಲ ಒಂದು ಸೈಡ್ ನೋಯುತ್ತೆ ಮತ್ತೊಂದ್ಸಲ ಇನ್ನೊಂದು ಕಡೆ ಸೈಡ್ ನೋಯುತೈತೆ ಎರಡೂ ಸೈಡ್ ಆದ್ದರಿಂದ ಪೂರಾ ತಲೆ ನೋವು ಬರುತ್ತೇರೀ ಊಂ ಊನ್ರೀ ಸರ್ ಊನ್ರೀ ಸರ್

ಹಾಕ್ತೀನ್ರೀ ಸರ್ ಆದ್ರು ಕಡಿಮೆ ಆಗಿಲ್ಲರೀ ಚೆಕ್ ಮಾಡ್ಸ್ದೆ ಸರ್ ತಗೊಂಡಿದ್ದು ತಲೆ ನೋವಿಗಂತಲೇ ಸ್ಪೆಕ್ಟ್ ತಗಂಡಿರದು ಅದು ತಗಂಡ್ ಈಗ ಎರಡು ವರ್ಷ ಆಗೈತೆ ಮೂರು ವರ್ಷ ಗ್ಯಾರಂಟಿ ಕೊಟ್ಟಿದಾರೆ ಕಡ್ಮೆ ಆಗಿಲ್ಲರೀ ಇಲ್ಲ ಸರ್ ತಲೆನೋವ್ಗೆ ಅಂತಲೇ ಕೊಟ್ಟಿರೋದುರೀ ಹೂನ್ರೀ ಹೂನ್ರೀ ಸರ್ ಇದ್ದಾವೆ ಸರ್ ಊನ್ರೀ ಸರ್ ಊನ್ರೀ ಸರ್ ಹೂನ್ರೀ ಊನ್ರೀ ಸರ್ ಆಗಲಿ ಸರ್ ಇಲ್ಲ ಸರ್ ಬಿ ಪಿ ಎಲ್ ಕಾರ್ಡ್ ಇದೆ ಸರ್ ಯಶಸ್ವಿನಿ ಕಾರ್ಡ್ ಇಲ್ಲಾರೀ ಸರ್ ಊನ್ರೀ ಸರ್ ಸರಿ ಸರ್ ಆಯ್ತುರೀ ಸರ್ ಸಂಜೆ ಸರ್ ಹಾಂ ಸರಿ ಆಯ್ತುರೀ ಸರ್ ಸರಿ ಸರ್ ಊನ್ರೀ ಸರ್ ಬರ್ತೀನ್ರಿ ಸರ್ ಹೂನ್ರೀ ಸರ್

ಸರಿ ಆಯ್ತುರೀ ಸರ್ ಹೂನ್ರೀ ಸರ್ ಸರಿ ಸಾ